ನೀವು ಕ್ಯಾಬ್ ಬುಕ್ ಮಾಡಬೇಕಾದ್ರೆ ನನಗೆ ಐವತ್ತು ರೂಪಾಯಿ ಅಂತ ಅಷ್ಟೇ ಹೇಳಿದ್ರಿ ಆದರೆ ಇವಾಗ ಅದು ಹೆಂಗ್ ನೀವು ನೂರು ರೂಪಾಯಿ ಅಂತ ಹೇಳ್ತಿರಾ ನಾನು ಕೊಡೋದೇ ಐವತ್ತು ರೂಪಾಯಿ ಇವಾಗ ಬಂದು ಆಗಿದೆ ಅಂತ ನಾನೇನು ಮಾಡೋಕಾಗಲ್ಲ ನೀವು ನನಗ್ ಮುಂಚೆ ಹೇಳಿದ್ದೇ ಐವತ್ತು ರೂಪಾಯಿ ನಾನು ಹೇಗೆ ನಿಮಗ್ ನೂರು ರೂಪಾಯಿ ಕೊಟ್ಬಿಡ್ತೀನಿ ಮುಂಚೆ ಹೇಳಬೇಕಲ್ವಾ ನೀವು ಹಾಗನ್ನಂಗಿದ್ರೆ ನಾನು ಬುಕ್ ಮಾಡ್ಬೇಕಾದ್ರ್ ನಾನು ಹೇಳಿದ್ದು ನಾನು ಇವಾಗ ಅಡ್ವಾನ್ಸ್ ನಿಮಗೆ ಇಪ್ಪತ್ತೈದು ರೂಪಾಯಿ ಕಟ್ಟಿದ್ದೆ ನಾನು ಬುಕ್ ಮಾಡಿದ್ದಾಗಿತ್ತು ನಾನು ಬಂದಿದ್ದು ಆಗಿತ್ತು ಸರಿ ಆಯಿತು ಮುಗಿದೋಯ್ತು ನಾನು ಇವಾಗ ಇಪ್ಪತ್ತೈದು ರೂಪಾಯಿ ಕೊಡಬೇಕು ನಾನು ಇಪ್ಪತ್ತೈದು ರೂಪಾಯಿ ಅಷ್ಟೇ ಕೊಡೋದು ಅದ್ರ್ಮೇಲೆ ನಾನು ಒಂದು ರೂಪಾಯಿನೂ ಹೆಚ್ಚಿಗೆ ಕೊಡೊಲ್ಲ ನೀವು ಯಾವುದೇ ಕ್ಯಾಬಿಗೆ ಹೋದ್ರು ಐವತ್ತು ರೂಪಾಯಿ ಅಷ್ಟೇ ಅಂತ ನನಗ್ ಗೊತ್ತು ಆಯಿತಾ ನೀವು ಬೇರೆಯವ್ರ ಥರ ನನಗ್ ಮೋಸ ಮಾಡಕೆ ಬರಬೇಡಿ ನಾನು ಓಡಾಡಿದ್ದೀನಿ ಬೇರೆ ಬೇರೆ ಕ್ಯಾಬಲ್ಲೆಲ್ಲ ಇಲ್ಲಿಂದ ಇಲ್ಲಿಗೆ ನಾವು ಎಲ್ಲಿ ಸದಾಶಿವ ನಗರದಿಂದ ನಾವು ಮೆಜೆಸ್ಟಿಕ್ಕಿಗೆ ಬರೋಕೆ ಬರೀ ಇಪ್ಪತ್ತೈದು ರೂಪಾಯಿ ಸ್ವಾರಿ ಐವತ್ತು ರೂಪಾಯಿ ಅಷ್ಟೇ ಅದಕ್ಕೆ ಇಪ್ಪತ್ತದು ರೂಪಾಯಿ ಅಡ್ವಾನ್ಸ್ ಕೊಟ್ಟು ನಾನೇ ಡೈಲಿ ಓಡಾಡ್ತೀನಿ ದಿನಾ ಓಡಾಡೋರಿಗೆ ನೀವು ಹೀಗೆ ಮಂಗ ಮಾಡಕೆ ಬರ್ತೀರಲ್ಲ ಹೆಂಗೆ ಸಾಧ್ಯ ಇದೆಲ್ಲ ನೀವ್ ಇಂಗೆ ಮಾಡ್ತಾ ಇದ್ರೆ ನಾನ್ ಸಾರಿಗೆ ಸಂಸ್ಥೆಗೆ ನಾನು ದೂರು ಕೊಡ್ತೀನಿ ಅಷ್ಟೇ ನೋಡಿ ನಿಮ್ಮ ಮೇಲೆ ಅಲ್ಲ ಕಣ್ರಿ ಒಂದುಸರಿ ಸಾರಿಗೆ ಸಂಸ್ಥೆಯಿಂದ ಇಷ್ಟು ದುಡ್ಡು ಅಂತ ಅವರು ನಿಗದಿ ಪಡಿಸಿದ್ಮೇಲೆ ನೀವು ಹೇಗೆ ನೀವು ಹೆಚ್ಚಿಗೆ ಕಮ್ಮಿ ಎಲ್ಲ ಮಾಡ್ಕೊಳ್ಳಕ್ಕಾಗತ್ತೆ ನಿಮಗೆ ನೀವೇ ನಿಮಗೆ ಹೆಂಗೆ ಬೇಕೋ ಹಂಗ್ ದುಡ್ಡು ನೀವು ಹೆಂಗೆ ಇಸ್ಕೋತೀರಾ ಸಾರ್ವಜನಿಕರಿಗೆ ನೀವು ಹೀಗೇನ ಮೋಸ ಮಾಡೋದು ನಾನೇನೊ ಗೊತ್ತು ಸರಿ ನಾನು ಗೊತ್ತಿದ್ದವ್ಳಿಗೆ ಹಿಂಗ್ ಮೋಸ ಮಾಡಕೆ ಬರ್ತೀರಾ ಅಂದರೆ ಗೊತ್ತಿಲ್ದವ್ರಿಗೆ ನೀವು ಹೇಗೆ ಇವಾಗ ಯಾರೋ ಹಳ್ಳಿ ಕಡೆಯಿಂದ ಬಂದಿದ್ದಾರೆ ಅಂದರೆ ಅವ್ರಿಗೆ ಹೀಗೆ ಅಲ್ಲಾ ನೋಡ್ಕೊಳ್ಳೋದು ನೀವು ಗೊತ್ತಿಲ್ಲದೇ ಇರೋರಿಗೆಲ್ಲ ಈ ವಯಸ್ಸಾದವ್ರಿಗೆಲ್ಲ ಏನು ಮಾಡ್ತಾರೆ ನೀವು ಕೇಳ್ದಷ್ಟು ಕೊಟ್ಟೋಗಿ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ನನ್ನ ನೋಡಿದರೆ ನಿಮಗೆ ಹೊಸಬಳ ಥರ ಏನ್ರಿ ಕಾಣಿಸ್ತೀನಿ ನನಗೂ ಓಡಾಡಿ ರೂಢಿ ಇದೆ ನಾನು ನಾನು ಕೊಡೋದೇ ಐವತ್ತು ರೂಪಾಯಿ ಅದ್ರ್ಮೇಲೆ ನಿಮಗ್ ಒಂದು ರೂಪಾಯಿನೂ ಕೊಡೊಲ್ಲ ನೋಡಿ ಹೇಳ್ತಾ ಇದ್ದೀನಿ ಇನ್ನು ನಾನು ಕೊಡೋದೇ ಇಷ್ಟು ನೀವು ಏನಾದ್ರೂ ಮಾಡಿಕೊಳ್ಳಿ ಇನ್ನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕೂ ರೆಡಿ ಪೊಲೀಸಿಗೆ ಫೋನ್ ಮಾಡ್ತೀರಾ ಬನ್ನಿ ನಾನೇ ಫೋನಿಗೆ ಪೊಲೀಸಿಗೆ ಫೋನ್ ಮಾಡ್ತೀನಿ ಒಂದು ರೂಪಾಯಿನೂ ಕೊಡೊಲ್ಲ ನಾನು ಅದ್ರ ಮೇಲೆ ನಾನೇನು ಮಾಡೋಕಾಗಲ್ಲ ರೀ ನೀವು ಕರಕೊಂಬಂದಿರೋದು ನಿಮ್ಮ ತಪ್ಪು ನೀವು ಮುಂಚೆಯೇ ಹೇಳ್ಬೇಕಾಗಿತ್ತು ಬಂದು ಆಗಿದೆ ಅಂದರೆ ನಾನೇನು ಮಾಡೋಕಾಗತ್ತೆ ಮುಂಚೆಯೇ ಹೇಳಬೇಕಿತ್ತಲ್ವಾ ನೀವು ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡ್ಬೇಕಾದ್ರ್ ಐವತ್ತು ರೂಪಾಯಿ ಇತ್ತು ಹಾಗಾಗ್ ನಾನು ಐವತ್ತು ರೂಪಾಯಿ ಅಂತ ಬಂದೆ ಕೂತುಕೊಂಡೆ ಕರಕೊಂಬಂದ್ರಿ ಬಿಟ್ಟಿರಿ ಮೆಜೆಸ್ಟಿಕ್ಕಿಗೆ ಇಲ್ಲಿ ಬಂದ್ಬಿಟ್ ನೀವು ವಾದ ಮಾಡಿದ್ರೆ ಯಾರು ತೊಗೋತಾರೆ ಹೀಗೆ ನಂಗೆ ಅವೆಲ್ಲ ಗೊತ್ತಿಲ್ಲ ನಾನು ಕೊಡೋದೆ ನಾನು ನಿಮಗ್ ಇಪ್ಪತ್ತೈದು ರೂಪಾಯಿನ ಆಲ್ರೆಡಿ ನಾನು ನಿಮಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ರೂಪಾಯಿ ಕೊಡಬೇಕು ನಾನು ಕೊಡೋದೆ ಇಪ್ಪತ್ತೈದು ರೂಪಾಯಿ ಇನ್ನು ಜಾಸ್ತಿ ಮಾತಾಡ್ತೀರಾ ಅಂದರೆ ನಾನು ನಿಮಗ್ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ನೋಡಿ ಆಯಿತು ನನಗ್ ನನ್ನದು ಇಪ ನನ್ನ ನೀವು ವಾಪಸ್ಸು ಕರ್ಕೊಂಡು ಹೋಗ್ ನನ್ನ ಅಲ್ಲೇ ಬಿಡಿ ನಾನು ನಿಮಗೆ ಇಪ್ಪತೈದು ರೂಪಾಯಿನ ನಿಮಗೆ ವಾಪಸ್ಸು ಕೊಡ್ತೀನಿ ಸ್ವಾರಿ ವಾಪಸ್ಸು ಕರ್ಕೊಂಡು ಹೋಗ್ ನನ್ನ ಅಲ್ಲೇ ಬಿಡಿ ನನ್ನದ್ ಇಪ್ಪತ್ತೈದು ರೂಪಾಯಿನು ವಾಪಸ್ಸು ಕೊಡಿ ನಾನು ನಿಮ್ನ ಏನು ಕೇಳಲ್ಲ ಇಲ್ಲ ಅಂದರೆ ಹಿಂಗೆ ಮಾತಾಡ್ತಾ ಇದ್ದರೆ ನಾನು ಕೊಡಬೇಕಾಗಿರೋ ಇಪ್ಪತ್ತೈದು ರೂಪಾಯಿನೂ ಕೊಡಲ್ಲ ಅಷ್ಟೇ ಎಷ್ಟು ರೀ ಮಾತಾಡ್ತೀರಾ ನೀವು ಇಪ್ಪತ್ತೈದು ರೂಪಾಯಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿರೋರು ನೀವು ನಿಮ್ಮದು ತಪ್ಪು ಅದು ಹೆಂಗ್ ಕೊಡ್ತೀನಿ ಅಂದ್ಕೊಂತೀರಾ ನೀವು ಎಲ್ಲರನ್ನು ಹಿಂಗೆ ಕೇಳ್ತೀರಾ ನೀವು ಅಲ್ಲ ನಾನು ಹೇಳಿದ್ನಲ್ಲ ಆವಾಗ್ಲೆ ವಯಸ್ಸಾದವ್ರಿಗಾದ್ರೆ ಏನು ಮಾಡ್ತಾರೆ ಅವರು ಅಂತ ಏನೋ ನಂಬಿಕೆ ನಂಬಿಕೆ ಇಟ್ಟು ಬರ್ತೀವಿ ನಿಮ್ಮಂತವ್ರ ಜೊತೆಯಲ್ಲಿ ನೀವುಗಳೇ ಹಿಂಗ್ ಮಾಡಿದರೆ ಹೇಗ್ರಿ ನಂಬೋದು ಕ್ಯಾಬ್ಗಳನ್ನ ನೆಕ್ಸ್ಟ್ ಟೈಮ್ ಯಾರ್ರೀ ಕ್ಯಾಬ್ ಬುಕ್ ಮಾಡ್ತಾರೆ ತಡೀರಿ ಮಾಡ್ತೀನಿ ನಿಮಗೆ ರೇಟಿಂಗ್ಸ್ ಎಲ್ಲ ಕಮ್ಮಿ ಮಾಡ್ತೀನಿ ನಿಮ್ಮಲ್ಲಿ ಆಯಿತು ಬಿಡಿ ನಾನು ನಾನು ನಾನಂತು ಹೇಳ್ತಾ ಇದ್ದೀನಿ ನೋಡಿ ಕೊಡೋದೇ ಇಪ್ಪತ್ತೈದು ರೂಪಾಯಿನ ನೀವು ಎಷ್ಟೇ ಹೇಳಿದ್ರು ಇಷ್ಟೇ ಇಸ್ಕೊಂಡರೆ ಇಸ್ಕೊಳ್ಳಿ ಇಲ್ಲ ಅಂದರೆ ನಾನು ಹೀಗಿಂದ್ ಹೀಗೆ ವಾಪಸ್ಸು ಹೋಗ್ತೀನಿ ಇವಾಗ ಏನು ಇಪ್ಪತ್ತೈದು ರೂಪಾಯಿ ಕೊಡಲಾ ಬೇಡವಾ ಇಲ್ಲ ರೀ ಆಗೊಲ್ಲ ಅದ್ರ್ಮೇಲೆ ನಾನು ಇನ್ನು ಒಂದು ರೂಪಾಯಿ ಕೊಡಲ್ಲ ನೀವು ಐವತ್ತು ಕೊಡು ಅಂದರು ಕೊಡಲ್ಲ ನಾನು ಇನ್ನು ನಲವತ್ತು ಕೊಡು ಅಂದರು ಕೊಡಲ್ಲ ನಾನು ಇಪ್ಪತ್ತೈದು ರೂಪಾಯಿ ಮೇಲೆ ಐದು ರೂಪಾಯಿನೂ ಕೊಡಲ್ಲ ಕೊಡೋದೇ ಇಪ್ಪತ್ತೈದು ರೂಪಾಯಿ ಆಗಲ್ಲ ಕಣ್ರಿ ಮೂವತ್ತು ರೂಪಾಯಿ ಕೊಡೋಕು ಆಗಲ್ಲ ನನ್ಗೆ ಇನ್ನು ನಾನು ಕೊಡಲ್ಲ ಸರಿ ಆಯಿತು ಬಿಡಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡಲಾ ಇವಾಗ ಸರಿ ಆಯಿತು ಮಾಡ್ತಿನಿ ಬಿಡಿ ನನ್ಗೆ ಏನು ತೊಂದರೆ ಇಲ್ಲ ತಪ್ಪು ನಿಮ್ದು ಇಟ್ಟುಕೊಂಡು ಪೊಲೀಸ್ವರೆಗೂ ಹೋಗೋಣ ಅಂತಿರಲ್ಲ ಎಷ್ಟು ಧೈರ್ಯ ಇರಬೇಕು ನಿಮಗೆ ನಂಗೆ ಗೊತ್ತಿಲ್ಲ ನಾನು ನಾನು ನಿಜವಾಗ್ಲೂ ಹೇಳ್ತಿದಿನಿ ಒಂದು ರೂಪಾಯೂ ಕೊಡಲ್ಲ ಕೊಡದೆ ಆದರೆ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ನನಗೆ ಟೈಮ್ ಆಗ್ತಿದೆ ನನಗೆ ಹೆಚ್ಗೆ ಹೊತ್ ಮಾತಾಡೋಕಾಗಲ್ಲ ನಾನು ಇನ್ನು ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕಾಗಿದೆ ನಾನು ಇನ್ನು ತುಮಕೂರುವರ್ಗೂ ಹೋಗ್ಬೇಕು ನನಗೆ ಬಸ್ ಸಿಗಲ್ಲ ಬಸ್ ಸಿಕ್ಕಿದ್ರೂ ಟೈಮ್ ಆಗುತ್ತೆ ಅಲ್ಲಿ ಎಷ್ಟೊತ್ತು ತನಕ ಮಾತಾಡ್ಕೊಂಡು ನಿಂತ್ಕೊಳ್ಳಕಾಗತ್ ನಿಮ್ಮತ್ತಿರ ನಮಗ್ ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲವಾ ನೀವು ಅಂದರೆ ಮಾತಾಡ್ತೀರ ಕಣ್ರಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ಯಾರು ಮಾತಾಡಲ್ಲ ಮಾತಾಡ್ತೀರ ನಮಗೆ ಟೈಮ್ ಇರಲ್ಲ ನಾನು ಹೋಗ್ತಾ ಇದ್ದೀನಿ ಇವಾಗ ನೀವು ಅದು ಏನು ಮಾಡ್ಕೋತಿರೋ ಮಾಡಿಕೊಳ್ರಿ ಇವಾಗ ಬೇಕೆಂದ್ರೆ ಇಪ್ಪತ್ತೈದು ರೂಪಾಯಿ ಇಸ್ಕೊಳ್ಳಿ ಇಲ್ಲ ಅಂದರೆ ಹೋಗ್ತಾ ಇರಿ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಕಣ್ರಿ ಪೊಲೀಸಿಗೆ ಫೋನ್ ಮಾಡ್ತೀನಿ ಸಾರಿಗೆ ಸಂಸ್ಥೆಗೆ ಹೇಳ್ಬೇಕಾ ನನ್ನ ಹತ್ತಿರ ನಂಬರ್ ಇದೆ ಅಲ್ಲಿರೋರು ಕೂಡ ನನಗ್ ಗೊತ್ತು ಫೋನ್ ಮಾಡ್ಬಿಟ್ಟು ಇವಾಗಲೆ ಮಾತಾಡ್ತೀನಿ ನಾನು ಆನ್ ದ ಸ್ಪಾಟ್ ಸರಿ ಆಯಿತು ಬಿಡಿ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಸರಿ ಬಿಡಿ ಆಯಿತು ನಾನು ಇಪ್ಪತ್ತೈದು ರೂಪಾಯಿನೂ ಕೊಡಲ್ಲ ಹಾಗೆ ಹೋಗ್ತಿನಿ ಅದೇನು ಮಾಡ್ಕೋತೀರೋ ಮಾಡಿಕೊಳ್ಳಿ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಸರಿ ಆಯಿತು